ನಾನು ನೆನ್ನೆ ಸ್ವಿಗ್ಗಿಯಿಂದ ಒಂದು ಊಟವನ್ನು ಆರ್ಡರ್ ಮಾಡಿದ್ದೆ ಆರ್ಡರ್ ಕೊಡಲು ಬಂದ ಡೆಲಿವರಿ ಪಾರ್ಟ್ನರ್ ನನ್ನ ಜೊತೆ ಅಸಭ್ಯವಾಗಿ ನಡ್ಕೊತಿದ್ದ ಅವನು ಕುಡ್ದು ಕೂಡ ಬಂದಿದ್ದ ನಾನು ಒ ಟಿ ಪಿ ಹೇಳು ಅಂತ ಕೇಳಿದ ನಾನು ಒ ಟಿ ಪಿ ಹೇಳ್ದೆ ನನ್ನ ಮೊಬೈಲ್ ನಂಬರನ್ನು ಕೇಳಿದ ಈ ಥರ ಅನುಚಿತವಾಗಿ ವರ್ತಿಸಿದ ಡೆಲಿವರಿ ಪಾರ್ಟ್ನರ್ ಬಗ್ಗೆ ನಾನು ವಿತರಣಾ ಸಂಸ್ಥೆ ಅಥವಾ ಮಾರಾಟಗಾರರಿಗೆ ದೂರು ನೀಡಬೇಕಂತ ಅನ್ಕೊಂತಿದ್ದೀನಿ ಅದಕ್ಕೆ ನಾನು ಈ ಥರ ನಿಮಗೆ ಹೇಳ್ತಿದ್ದೀನಿ